ಹಲೋ ಟೇಲರ್ ದಿವ್ಯ ಅವ್ರು ಏನು ರೀ ಹಾಂ ಮೇಡಮ್ ನಮ್ಮದು ಫೆನಿಟು ಸ್ಕೂಲಂತ ಹಾಂ ಮೇಡಮ್ ಹೋದ ಸರ್ತಿ ನಾವು ನಿಮ್ಮಲ್ಲಿವ ನಮ್ಮದು ಸ್ಕೂಲಿದ್ದು ವಾರ್ಷಿಕೋತ್ಸವ ಅಂಥೇಳಿ ನಿಮಗೆ ಡ್ರಸ್ ಕೊಟ್ಟಿದ್ದೆವಲ್ವ ಹೊಲೆಯೋದಕ್ಕೆ ಹಾಂ ಈ ಸತೇನು ನಮ್ದು ಸ್ಕೂಲಿಂದು ವಾರ್ಷಿಕೋತ್ಸವ ಇತ್ತು ರೀ ಮೇಡಮ್ ಅದಕ್ಕಾಗಿ ಹಾಂ ಈಗ ನಮ್ಮಲ್ಲಿ ಟೊಟಲ್ಲು ಟೆನ್ ಹತ್ತು ಆಡ್ಗಳಿದೆ ಮೇಡಮ್ ಈಗ ಹತ್ತು ಟೈಪ್ ಬಟ್ಟೆ ಬೇಕು ಮೇಡಮ್ ಈಗ ಅದರಲ್ಲಿ ಇಪ್ಪತ್ತು ನಾಲ್ಕು ಜನ ಗಂಡು ಹುಡ್ಗ್ರ್ ಇದ್ದಾರೆ ಮೇಡಮ್ ಮೂವತ್ತು ಜನ ಹೆಣ್ಣು ಹುಡ್ಗರು ಇದ್ದಾರೆ ಅವ್ರಿಗಾಗಿ ಸಪ್ರೇಟು ಡಿಸೈನ್ ಡಿಸೈನ್ ಬಟ್ಟೆಗಳು ಬೇಕು ಮೇಡಮ್ ಸ್ಟಿಚ್ ಮಾಡಿ ಕೊಡ್ಬೇಕು ನೀವು ಹಾಂ ಒಬ್ರದ್ದು ಏನೈತೆ ರೀ ವೆಸ್ಟರ್ನ್ ಆಫ್ ಸ್ಟೈಲ್ ಹೊಡಿಬೇಕು ರೀ ಮೇಡಮ್ ಇನ್ನೂ ಒಂದು ಗಂಡು ಹುಡ್ಗ್ರಿಗೆ ಏನಿದೆ ಮೇಡಮ್ ಇಂಡಿಯನ್ ಕಲ್ಚರಲ್ ಒಲಿ ಬೇಕಿತ್ತು ಮೇಡಮ್ ಹಾಂ ಹಾಂ ಮೇಡಮ್ ಇಂದೆ ಒಂದು ಆರು ಜನಕ್ಕೆ ಹಿಂದೆ ಸ್ಕೂಲ್ ಹೆಸ್ರು ಹಾಕ್ಬೇಕು ಮೇಡಮ್ ಹುಡ್ಗೀರ್ಗೆಲ್ಲ ಬೇಡ ಹಾಂ ಮೇಡಮ್ ಒಬ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರ ಮೇಡಮ್ ಹೌದಾ ಮೇಡಮ್ ಭಾಳ ಭಾಳ ಐತಲ್ಲ ರೀ

ಹಾಂ ಇಲ್ಲ ನಮ್ಮಲ್ಲಿ ಬಡವ್ರ ಮಕ್ಳು ಭಾಳ ಇದ್ದಾರೆ ಮೇಡಮ್ ಅದಕ್ಕಾಗಿ ಹಾಂ ನೋಡಿ

ಹಾಂ ಮೇಡಮ್ ಇದು ಬಟ್ಟೇದು ನಮಗೆ ಇಪ್ಪತ್ತ ನಾಲ್ಕ್ನೇ ತಾರೀಕು ಬೇಕಿತ್ತು ಮೇಡಮ್ ಇನ್ನೂ ಇನ್ನೂ ಹತ್ತು ದಿನ ಇದೆ ಮೇಡಮ್ ನಾಳೆ ನಾಳೆ ಬಂದು ಅಳ್ತೆ ಏನು ತಗೊಳ್ತೀರಾ ಮೇಡಮ್ ಹಾಂ ಮೇಡಮ್ ನಾಳೆ ಹತ್ತು ಗಂಟೆ ಸ್ಕೂಲ್ ಸ್ಟಾರ್ಟ್ ಅದೆ ಮೇಡಮ್ ಬಂದು ಬೇಕಾರೆ ಅಳ್ತೆ ತಗೊಂಡು ಹೋಗ್ರಿ ಓಕ್ ಓಕೆ ಮೇಡಮ್ ಸರೆ